ಹಾಂ ಹಲೋ ಹಾಂ ನಮಸ್ತೆ ಹೇಳಿ ಹೌದಾ ಸರ್ ಯಾವ ಊರು ಸರ್ ನಿಮ್ಮದು ಹೇಳಿ ಹೌದಾ ಸರ್ ಅದೆ ನಮ್ಮದು ವೀಕ್ಲಿ ನಿಮ್ಮ ಊರಿಗೆ ಟು ಟೈಮ್ಸೂ ಡಿಲೆವರಿ ಇರುತ್ತೆ ಸರ್ ಹಾಂ ನಮಗೆ ಇವತ್ತು ಬಿಟ್ಟು ನಾಳೆ ನಾಡಿದ್ದು ಬರ್ಬೋದು ಸರ್ ಎರಡು ದಿನ ಲೇಟ್ ಆಗುತ್ತೆ ನಾಡಿದ್ದೆ ಬಂದ್ರೆ ನೆಡಿತೈತೆ ಅಲ್ಲಾ ಸರ್ ಹಾಂ ಸರ್ ಓ ಹೌದಾ ಸರ್ ಅನ್ ಹ್ಞ್ ವಾರದಲ್ಲಿ ಅದೇ ಸರ್ ಇವತ್ತು ಮಂಗಳವಾರ ತಪ್ತು ಇವತ್ತು ಆಗಲ್ಲ ಸರ್ ನಾಳೆ ಆಗಲ್ಲ ನಾಡಿದ್ದು ಆಗದಿಲ್ಲ ಸರ್ ಶುಕ್ರುವಾರ ಬರ್ತೀವಿ ಸರ್ ಶುಕ್ರುವಾರ ಬಂದೂ ಡಿಲೆವರಿ ಮಾಡ್ತೀವಿ ಸರ್ ಹಾಂ ಸರ್ ಹೌದು ಇಲ್ಲ ಸರ್ ಅದೆ ನಮ್ಮದೂ ಅದೇ ಎರಡು ದಿನ ಇರುತ್ತೆ ಮತ್ತೆ ಅದೆ ಒಂದು ಮಂಗಳವಾರ ಆಗಿಲ್ಲ ಅಂದರೆ ಶುಕ್ರುವಾರ ಆಗುತ್ತೆ ಸರ್ ಶುಕ್ರವಾರ ಬಂದು ಡಿಲೆವರಿ ಮಾಡ್ತಿವಿ ಬಿಡಿ ಆಯ್ತು ಸರ್ ಶುಕ್ರವಾರನೆ ಬರ್ತಿವಿ ಸರ್ ಅದೆ ಅದೇ ಟೈಮಿಗೆ ಫಿಕ್ಸು ಮತ್ತು ಓಕೆ ಸರ್ ತ್ಯಾಂಕ್ ಯು